ತುಮಕೂರಂದ್ರೆ ಫಸ್ಟು ಹೆಸ್ರುವಾಸಿ ಆಗೋದೇ ಶಿವಕುಮಾರ್ ಸ್ವಾಮೀಜಿಗಳು ಅವರಿಂದ ತುಂಬ ಮಕ್ಕಳಿಗೆ ವಿದ್ಯಾಭ್ಯಾಸ ತುಂಬಾ ಎಲ್ಪ್ ಮಾಡಿದ್ದಾರೆ ಅನಾಥ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಊಟ ಅಲ್ಲೇ ಇರೋಕ್ಕೆಲ್ಲ ವ್ಯವಸ್ಥೆ ಮಾಡಿ ಎಷ್ಟು ಮಠ ಮಾಡಿ ತುಂಬ ವ್ಯವಸ್ಥೆ ಮಾಡಿ ಮಕ್ಳಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟಿದ್ದಾರೆ ಅವರು ದೇವ್ರ ಥರ ನಡೆದಾಡೋ ದೇವ್ರವರು ಹಂಗಾಗಿ ತುಮ್ಕೂರು ಜಿಲ್ಲೆ ಅಂದರೆ ಫಸ್ಟ್ ನೆನಪಾಗೋದೆ ಶಿವಕುಮಾರ್ ಸ್ವಾಮೀಜಿಗಳು ಅದಾದ ಮೇಲೆ ಒಳ್ಳೊಳ್ಳೆಯ ಕಾಲೇಜಸ್ ಇದ್ದಾವೆ ಅದರಲ್ಲೂ ಮಠಗಳಿದಾವೆ ಬೆಟ್ಟ ನೋಡುವಂಥ ಪ್ಲೇಸಸ್ ತುಂಬ ಇದ್ದಾವೆ ಹಂಗಾಗಿ ತುಂಬ ಇಂಪ್ರೂವ್ನೂ ಆಗಿದೆ ತುಮಕೂರು ಸ್ಮಾರ್ಟ್ ಸಿಟಿ ಆಗ್ತಿದೆ ಆಗ್ತಾ ಇದೆ ಕೂಡ